ನನಗೆ ಪುಸ್ತಕ ಓದುವರಿಂದ ಸಂತೋಷ ಆಗುತ್ತದೆ ಪುಸ್ತಕದಿಂದ ಹಲವು ವಿಷಯಗಳನ್ನು ಅಳವಡಿಸಿಕೊಳ್ಳಬಹುದು ಮತ್ತು ಕವಿಗಳು ಅವರ ಅವರ ಹೋಲಿಕೆಯಲ್ಲಿ ಹೇಗೆ ಹೇಳಿದ್ದಾರೆ ಅದರ ಬಗ್ಗೆ ಮತ್ತು ಪರಿಸರ ದಿನಚರಿಗಳ ಬಗ್ಗೆ ಹಿಂದಿನ ಕಾಲ ಇತಿಹಾಸದ ಬಗ್ಗೆ ಎಲ್ಲ ಬುಕ್ಸ್ಗಳಿಂದ ತಿಳ್ ತಿಳ್ಕೊಬೋದು ಬೂಲ್ ಬುಕ್ಸ್ಗಳಿಂದ ತುಂಬ ಸಾಕಷ್ಟು ನಾಲೆಡ್ಜ್ ಸಿಗುತ್ತೆ ಮತ್ತು ಎಲ್ಲರಿಗೂ ರೀಡಿಂಗ್ ಹ್ಯಾಬಿಟ್ ಬೆಳೆಯುತ್ತೆ ಬುಕ್ಸ್ ಓದೋದ್ರಿಂದ ಮತ್ತು ಬುಕ್ಸ್ ಓದೋದ್ರಿಂದ ಭಾಳ ಅನುಕೂಲಗಳೇ ಇವೆ ಮತ್ತು ಅನನುಕೂಲಗಳು ಇಲ್ಲ ಅಂತ ಹೇಳಕ್ಕೆ ಇಷ್ಟ ಪ ಇಷ್ಟಪಡ್ತೀನಿ ಮತ್ತು ಬುಕ್ಸ್ ಓದೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಈಗಿನ ಜನರೇಷಲ್ಲಂತೂ ಯಾರು ಬುಕ್ಕೆ ಓದಲ್ಲ ಎಲ್ಲರೂ ಮೊಬೈಲ್ ಫೋನಿಗೆ ಅಡಿಟ್ ಆಗ್ಬಿಟ್ಟಿದ್ದಾರೆ ಬುಕ್ಸ್ ಓದಿದರೆ ನಿಮ್ಮ ಬುಕ್ಸ್ ನಿಮಗೆ ಗುಡ್ ಫ್ರೆಂಡಾಗಿ ಇರುತ್ತೆ ಮತ್ತು ಒಳ್ಳೆಯ ಆಲೋಚನೆಗಳು ಥಿಂಕ್ ಮಾಡೋಕ್ಕೆ ಹೆಲ್ಪ್ ಮಾಡತ್ತೆ ಅಂತ ಹೇಳ್ತೀನಿ